ಮೇಡಮ್ ನಮಸ್ತೆ ನಮ್ಮ ಓಮಿಗೆ ಪೇಂಟಿಂಗ್ ಮಾಡಿಸ್ಬೇಕು ಅಂದ್ಕೊಂಡಿದ್ದೀವಿ ಹಾಂ ಒಂದು ಆಲು ಒಂದು ಕಿಚನ್ನು ಎರಡು ರೂಮು ಮತ್ತೆ ಮುಂ ಸುತ್ತಲೂ ಮನೆ ಸುತ್ತ ಎಲ್ಲ ಪೈಂಟ್ ಮಾಡಬೇಕು ವಾಶೇಬಲ್ ಬೇಕು ಮ್ಯಾಮ್ ಎಷ್ಟಾಗುತ್ತೆ ಅಂತ ನೋಡಿ ಹೇಳ್ತಿರಾ ಹಾಂ ಹಾಂ ಕಲರ್ಸ್ ಎಲ್ಲ ಚೂಸ್ ಮಾಡಿದ್ದೀವಿ ನಿಮ್ಮ ಹತ್ತಿರ ಇರೋ ಒಪ್ಶನ್ ತೋರಿಸಿ ಮ್ಯಾಮ್ ಮ್ಯಾಮ್ ಅದೇ ಬಜೆಟ್ ಕಡಿಮೆ ಇದೆ ಸ್ವಲ್ಪ ನೋಡಿ ಮಾಡ್ಕೊಡ್ತೀರಾ ಹಾಂ ಯಾವತ್ತು ಬರ್ತೀರಾ ಮ್ಯಾಮ್ ಹಾಂ ಹಾಂ ಲೊಕೇಶನ್ ಕಳಿಸ್ತೀನಿ ಮ್ಯಾಮ್

ಹಾಂ ಒಂದ್ಸ್ವಲ್ಪ ಕಡಿಮೆಲೆ ಮಾಡಿಕೊಡಿ ಮ್ಯಾಮ್

ಈಗ ಡಿಸೈನ್ ಎಲ್ಲ ಬರ್ತಾವೆ ಅಲ್ಲ ಗೋಡೆಗೆ ಆ ಥರ ಎಲ್ಲ ಮಾಡ್ತೀರಾ ಸ್ವಲ್ಪ ನೋಡಿ ಮಾಡಿಕೊಡಿ ಮ್ಯಾಮ್ ಹಾಂ ಮ್ಯಾಮು ಇದು ಲೊಕೇಶನ್ ಶೇರ್ ಮಾಡ್ತೀನಿ ಓಕೆ ಮ್ಯಾಮ್